ನಮ್ಮ ಊರಲ್ಲಿ ಪ್ರವಾಸಿ ಪ್ಲೇಸ್ಗಳು ಅಂದರೆ ಮುರಿಗೇಸ್ವಾಮಿ ಮಠ ಫರ್ಸ್ಟ್ ಕೋಟೆ ಆಡುಮಲ್ಲೇಶ್ವರ ಬಂಗಲೆ ಕೋಟೆಯಲ್ಲೋದ್ರೆ ತುಂಬ ಪುರಾತನ ಕಾಲದ್ದು ಬೇಜಾನು ಇದೆ ಮದಕರಿ ನಾಯಕ ಆಳಿದ್ದಂಥ ಇವು ಕಲ್ಲುಗಳು ಗುಹೆಗಳು ಗುಹೆಯಿಂದ ನೀರು ಬರ್ತಿತ್ತು ಆಮೇಲೆ ಈ ಸೈನಿಕರು ಅವರೆಲ್ಲ ಅಡ್ಡಾಡ್ತಿದ್ದು ಇದು ಕುದುರೆ ಹೆಜ್ಜೆಗಳು ತುಪ್ಪದ್ದು ಕೊಳಗ ಎಂತೆಂಥ ಸುಂದ್ರವಾದ ಪ್ಲೇಸು ಆಮೇಲೆ ಇಡೀ ನಮ್ಮ ದುರ್ಗಕ್ಕೇ ಪೇಮಸ್ ಆಗಿರೋಂಥ ಏಕನಾಥೇಶ್ವರಿ ದೇವಸ್ಥಾನ ಅದೇ ಕೋಟೆ ಇರೋದು ಅಂದರೆ ಅಂದರೆ ಇಲ್ಲಿಂದ ಹತ್ಗಂಡೋಗಿ ಗುಡ್ಡ ಹತ್ತಿನೇ ನೋಡ್ಬೇಕು ಆ ದೇವ್ರನ್ನ ಕೋಟೆ ಒಳಗಡೆ ಆಮೇಲೆ ಅಲ್ಲಿ ಸುಂದ್ರವಾದವು ಎರಡು ಅಕ್ಕ ತಂಗಿ ಹೊಂಡ ಅಂತ ಇದೆ ಅದೇ ದೇವಸ್ಥಾನ್ದಿಂದ ಸ್ವಲ್ಪ ಮುಂದೆ ಅದೇ ಗುಡ್ಡದೊಳಗಡೇನೆ ಇದ್ದಾವೆ ಆಮ್ ಅಲ್ಲಿ ನೋಡ್ಬೇಕುಂದ್ರೆ ಒಂದೊಂದು ದಿನ ಆಗುತ್ತೆ ಅಂಥ ಸುಂದ್ರವಾದ ಪ್ಲೇಸ್ಗಳಿದಾವೆ ಗುಹೆಗಳಾಗ್ಲಿ ಮದಕರಿ ನಾಯಕರಿಂದಾಗ್ಲಿ ಇದು ಆಗ್ಲಿ ಆಮೇಲೆ ಉಯ್ಯಾಲೆ ಕಂಬ ಅಂತಿದೆ ಏಕನಾಥೇಶ್ವರಿ ಜಾತ್ರೆ ದಿನ ಅದು ಸುಂದ್ರವಾಗಿರುತ್ತೆ ಆ ಉಯ್ಯಾಲೆಯಲ್ಲಿ ದೇವ್ರನ್ನ ಕುಂಡುರ್ಸಿ ತೂಗಿಸ್ತಾರೆ ಆಮೇಲೆ ನಮ್ಮ ಚಿತ್ರದುರ್ಗಕ್ಕೆ ಫೇಮಸ್ ಅಂದರೆ ಕೋತಿರಾಜ ಅಂತ ಅವರು ಮಂಗ ಮಂಗಳ್ವಾರ ಭಾನುವಾರ ಜನ್ಗಳಿಗೆ ಸುಂದ್ರವಾದ ಒಂದು ಇದು ಮಾಡ್ತಾನೆ ಕಲ್ಗಳೆಲ್ಲ ಹತ್ತೋದು ಇಳಿಯೋದು ಏನೂ ಸಪೋರ್ಟ್ ಇರೋಲ್ಲ ಬಟ್ ಹಂಗೆ ಒಂಥರ ಕೋತಿ ಥರ ಹತ್ತುತ್ತಾನೆ ಕೋತಿ ಥರ ಇಳೀತಾನೆ ಒಳ್ಳೆಯ ನೋಡಲಿಕ್ಕೆ ಸುಂದ್ರವಾಗಿ ಇರುತ್ತೆ ಅದು ಅವ್ನು ಹತ್ತೋದು ಇಳಿಯೋದು ಎಲ್ಲ ಆಮೇಲೆ ಬಿಟ್ಟರೆ ನಮ್ಮ ಮುರ್ಗೇಸ್ವಾಮಿ ಮಠ ಮುರ್ಗೇಸ್ವಾಮಿ ಮಠ ಅಂದರೆ ಎಷ್ಟು ಸುಂದರವಾಗಿದೆ ಅಂದರೆ ಒಳಗಡೆ ಅಷ್ಟು ಸುಂದರವಾಗಿದೆ ಇದ್ದಿದ್ರಲ್ಲಿ ದಸರಾ ಟೈಮಲ್ಲಿ ನೋಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇಂಥದ್ದಿಲ್ಲ ಪ್ರಾಣಿದಾಗಲಿ ಹಳ್ಳಿದಾಗ್ಲಿ ಈ ಸ್ ಒಳ್ಳೆಯ ಸೌಂದರ್ಯ ಇದನ್ನ ಶಿಲೆಗಳು ಮಾಡಿ ನಿಲ್ಸಿದಾರೆ ಆ ಶಿಲೆಗಳು ನೋಡ್ಬೇಕಂದ್ರೆ ತುಂಬ ಚೆನ್ನಾಗಿದಾವೆ ಭಾಳ ಸುಂದರವಾಗಿದಾವೆ ಎಷ್ಟು ಸುಂದ್ರವಾಗಿದಾವೆ ಅಂದರೆ ಅಷ್ಟು ಸುಂದರವಾಗಿದಾವೆ ಆ ಮಠನೂ ಹಂಗೇ ಇದೆ ಆಮೇಲೆ ಬಿಟ್ಟರೆ ನಮ್ಮ ಆಡೆಲ್ ಆಡುಮಲ್ಲೇಶ್ವರ ಆಡುಮಲ್ಲೇಶ್ವರ ಎಷ್ಟು ಚೆನ್ನಾಗಿದೆ ಅಂದರೆ ಈವಾಗ ಎಲ್ಲ ಇಂಪ್ರೂ ಆಗಿದೆ ಒಳ್ಳೊಳ್ಳೆಯ ಪ್ರಾಣಿಗಳು ತಂದಿದ್ದಾರೆ ಒಳ್ಳೊಳ್ಳೆಯ ಪಕ್ಷಿಗಳು ಒಳ್ಳೊಳ್ಳೆಯ ಪ್ರಾಣಿಗಳು ಇಂಥ ಪ್ರಾಣಿಗಳು ಇಲ್ಲ ಅನ್ನೋಂಗಿಲ್ಲ ಅಂತಂಥ ಪ್ರಾಣಿಗಳಿದಾವೆ ಎಲ್ಲ ದೊಡ್ಡ ದೊಡ್ಡ ಒಂದೊಂದು ಪ್ರಾಣಿಗೆ ನೋಡಲಿಕ್ಕೆ ಸುಂದ್ ಇದು ಮೆಶ್ ಹಾಕಿ ಇದು ಮಾಡಿ ಬಿಟ್ಟಿದಾರೆ ಹತ್ತಿರದಿಂದನೇ ನಿತ್ಕಂಡ್ ನೋಡ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈಗ ಬಿಟ್ಟರೆ ಆಮೇಲೆ ನಮ್ಮ ಇದು ಏನು ಬಂಗಲೆ ಅಲ್ಲಿ ಬೆಳ್ಗಿನ ಜಾವ ಆರು ಗಂಟೆಗ್ ಹೋದ್ರೆ ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ ಒಳ್ಳೆಯ ಮಂಜು ಅಲ್ಲಿ ಬಂಗಲೆ ಅಂತಿದೆ ಆ ಬಂಗಲೆ ಒಳಕ್ಕೋದರೆ ಯಾವ ಪ್ರಾಣಿಗಳೂ ಏನೂ ಇದು ಮಾಡೋಲ್ಲ ಅಲ್ಲಿಯ ಸು ಸುತ್ತ ಮುತ್ತ ಇರೋ ಪ್ರಾಣಿಗಳೆಲ್ಲ ನೋಡ್ಬೋದು ಸಿಂಗಲ್ಲಾಗಿ ಅಲ್ಲೇ ಅಡ್ಡಾಡ್ತಿರ್ತವೆ ಅರಾಮಾಗ್ ಅವು ಅದು ನೋಡಲಿಕ್ಕೂ ಭಾಳ ಸುಂದರವಾಗಿರುತ್ತೆ ಫುಲ್ ಮಂಜು ಇರುತ್ತೆ ಭಾಳ ಚೆನ್ನಾಗಿರುತ್ತೆ ನ ಬಿಟ್ಟರೇ ಇನ್ನೂ ಚೆನ್ನಾಗಿದಾವೆ ಹೇಳಲಿಕ್ಕೆ ಆಗ್ತಿಲ್ಲ ಅಷ್ಟೇ